ಈ ಕ್ಯಾಬ್ ಬುಕ್ ಮಾಡಿದ್ರಿಂದ ಕ್ಯಾಬ್ ಕ್ಯಾನ್ಸಲ್ ಮಾಡಬೇಕಾಗಿತ್ತು ಈಗ ಯಾಕಂದರೆ ಇದು ಈಗ ನಾವು ಕ್ಯಾಬು ಇನ್ನೂ ಸ್ಟಾಟ್ ಇದು ಬುಕ್ ಮಾಡಿದ್ದು ಎಂಟು ಎಂಟು ಗಂಟೆಗೆ ಆದರೆ ಇನ್ನೂ ತನಕ ಬಂದು ಮುಟ್ಟಿಲ್ಲ ಅಂದರೆ ತಾಸು ಆದರೂ ನೀವು ಬಂದು ಮುಟ್ಟಿಲ್ಲ ನಾವು ಪೇಶಂಟ್ಸಿಗೆ ಕರ್ಕೋಬೇಕಂತ ಕ್ಯಾಬ್ ಬುಕ್ ಮಾಡಿರದು ಕೋ ಬುಕ್ ಮಾಡಿದ್ದು ಅಂದ್ರೆ ಡಾಕ್ಟ್ರಿಗೆ ಕಾಣಿಸ್ಬೇಕಂತ ಆದರೆ ನಾವು ನೀವು ಇನ್ನೂ ತನಕ ಬರಲಿಲ್ಲ ಅದಕ್ಕೆ ಈಗೇ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಕ್ಯಾಬ್ನ್ನು ಕ್ಯಾನ್ಸಲ್ ಮಾಡಿಬಿಡಿ ಯಾಕಂದರೆ ನೀವು ಇರ್ರೆಸ್ಪಾನ್ಸಿಬಲ್ ಇದ್ದೀರಿ ಅಂದ್ರೆ ನೀವು ಸರಿಯಾಗಿಲ್ಲ ಮತ್ತು ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ನಿಮಗೆ ಯಾಕಂದರೆ ಈಗ ನಾವು ಈಗ ಅರ್ಜೆಂಟ್ ನಾವು ಹೋಗ್ಬೇಕಿತ್ತು ಆಗ ನೀವು ಬರಲಿಲ್ಲ ಆ ಕಾರಣದಿಂದ ಈಗ ನಾವು ಸಪೋಟರ್ ಇದಕ್ಕೆ ಕ್ ಕಂಪ್ಲೇಂಟ್ ಮಾಡ್ತೀವಿ ನಿಮ್ಮ ನಿಮ್ಮ ಇದಕ್ಕೆ ಕ್ಯಾಬ್ಗೆ ಅದು ಕಂಪ್ಲೇಂಟ್ ಮಾಡ್ತೀವಿ ಅಂದರೆ ನೀವು ಟೈಮಿಂಗ್ ಸರಿಯಾದ ಟೈಮಿಂಗ್ ಬರಲಿಲ್ಲ ಅಂತ ಅದಕ್ಕೆ ಕಂಪ್ಲೇಂಟ್ ಮಾಡಬೇಕಂತ ನಾವು ಮಾಡಿದ್ದೀವಿ ಮತ್ತು ಕ್ಯಾಬನ್ನು ಕಳ್ಸೋದು ಬೇಡ ಯಾಕಂದ್ರೆ ನಾವೀಗ ಪೇಶಂಟ್ಸಿಗೆ ಏನು ಮಾಡ್ಬೇಕು ಏನು ಹೇಳ್ಬೇಕು ಅಂತ ನಾವು ಬೇರೆ ಕ್ಯಾಬನ್ನು ಬುಕ್ ಮಾಡಬೇಕೀಗ ಬೇರೆ ಕ್ಯಾಬನ್ನು ಬುಕ್ ಮಾಡ್ತೀವಿ ನಿಮ್ಮ ಕ್ಯಾಬನ್ನು ಬುಕ್ ಮಾಡದೆ ಇದು ಮಾಡ್ಬೇಕಿತ್ತು ಆಗುತ್ತೆ ಅಂದರೆ ಕ್ಯಾಬ್ ನಾವು ಈಗ ಎಂಟು ಗಂಟೆಗೆ ಕರೆಕ್ಟ್ ಟೈಮಿಂಗಗೆ ಬರ್ಬೇಕಂತ ಇದ್ದೀವಿ ನಾವು ಅದು ಟೈಮ್ ಕರೆಕ್ಟ್ ಆಗಿ ನೋಡಿದರೆ ಆದರೆ ನೀವು ಕ್ ಬಂದಿದ್ದು ಅದು ಬರಲೇ ಇಲ್ಲ ಇನ್ನೂ ತನಕ ಅಂದರೆ ಅರ್ಧ ಗಂಟೆ ಅರ್ಧ ಅಲ್ಲ ಮುಕ್ಕಾಲು ಗಂಟೆ ಆಗಿದೆ ಇನ್ನೂ ತನಕ ಬರಲಿಲ್ಲ ಕ್ಯಾಬ್ ಈಗ ನಾವು ಏನು ಅಂದರೆ ಕ್ಯಾಬನ್ನು ಕ್ಯಾನ್ಸಲ್ ಮಾಡೋದೇ ನಿಧಾನ ಮಾಡಿದ್ದೀವಿ ನಾವು ಅಂದರೆ ನೀವು ಇನ್ನೂ ತನಕ ಏನೂ ರೆಸ್ಪಾನ್ಸು ಕೊಟ್ಟಿಲ್ಲ ನನ್ನದು ಇದು ಬರಲೇ ಇಲ್ಲ ತಲುಪಲೇ ಇಲ್ಲ ಇನ್ನೂ ತನಕ ಅದಕ್ಕೆ ಈಗ ಸಪೋರ್ಟ್ ಹೆಲ್ಪ್ಲೈನಿಗೆ ನಿಮ್ಮ ಹೆಸರು ಡೀಟೇಲ್ಸ್ ವಿತ್ ಕ್ಯಾಬ್ ನಂಬರ್ ನಾವು ಕಳ್ಸಿದೇವೆ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಈಗ ಅವರೇ ಇದು ಮಾಡ್ತಾರೆ ಅದ್ಕೇ ಇದು ಕ್ಯಾಬನ್ನು ಕ್ಯಾನ್ಸಲ್ ಮತ್ತು ಬರೂದು ಬೇಡ ಕ್ಯಾಬ ಅಷ್ಟೇ ಕ್ಯಾಬ್